ಮಕ್ಕಳು ವೈಯಕ್ತಿಕ ಖಾತೆಯನ್ನು ಹೊಂದುವ ಮೂಲಕ ಅವರು ಹಣವನ್ನು ಸಂಗ್ರಹಿಸಿಕೊಳ್ಳಬಹುದು ಆ ಹಣವು ಹಣದಿಂದ ಅವರು ಬಹಳ ಉಪಯೋಗವನ್ನು ಮಾಡಿಕೊಳ್ಳಬಹುದು ಉದಾಹರಣೆಗೆ ಈಗ ಒಂದು ಒಬ್ಬ ಮಗುವಿಗೆ ಉಳಿತಾಯ ಖಾತೆಯಿಲ್ಲವೆಂದರೆ ಅದನ್ನು ತೆರೆಯಲು ನಾವು ಸಹಾಯ ಮಾಡುತ್ತೇವೆ ಅದರಿಂದ ಅವನಿಗೆ ಲಾಭವಾಗುತ್ತದೆ ಅವನು ಯಾವುದೇ ಒಂದು ಕೆಟ್ಟ ಕೆಟ್ಟ ಹವ್ಯಾಸಕ್ಕೆ ಬಿದ್ದು ಹಣವನ್ನು ಖರ್ಚು ಮಾಡುತ್ತಿದ್ದರೆ ಆ ಹಣವನ್ನು ನಾವು ಅವರಿಗೆ ಪ್ರೇರೆಪಿಸಿ ಆ ಹಣವನ್ನು ಉಳಿತಾಯ ಖಾತೆಗೆ ಹಣವನ್ನು ಜಮಾ ಮಾಡಿಸುತ್ತೇವೆ ಆ ಉಳಿತಾಯ ಖಾತೆಯಿಂದ ಅವನು ಬುಕ್ಕು ಅಥವಾ ಹೀಗೆ ಹಲವಾರು ಯಾವುದೇ ಒಂದು ಉಪಯುಕ್ತ ಉಪಯು ಉಪಯೋಗವಾಗುವಂಥ ಹಣವನ್ನು ಅವನು ಬಳಸ್ಕೊಳ್ಳಬಹುದು